ಹಲೋ ನಾನು ಅಡುಗೆ ಮಾಡುವಾಗ ಅಂದರೆ ಬಾಲ್ಯದಲ್ಲಿದ್ದಾಗ ಅಥ್ವಾ ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಶಾಲೆಗೆ ಹೋಗೋ ಮುಂದಾಗಲಿ ಕಾಲೇಜ್ಗೆ ಹೋಗೋ ಮುಂದಾಗಲಿ ನಮ್ಮ ತಾಯಿ ನನಗೆ ಏನೇನೋ ಅಡುಗೆ ಮಾಡಲಿಕ್ಕೆ ಕಲಿತ್ಕೊ ಬಾ ಅಂತ ಅವರು ಬಹಳ ರೀತೀಲಿ ಕರಿತಿದ್ರು ಆದ್ರೆ ನನಗೆ ಅದರಲ್ಲಿ ಇಂಟ್ರಶ್ಟ್ ಇರಲಿಲ್ಲ ಯಾಕಂದ್ರೆ ಅದ್ರ ಬಗ್ಗೆ ನಾನು ನಿಶ್ಕಾಳಜಿ ಮಾಡಿಬಿಟ್ಟಿದ್ದೆ ಏನು ಅಮ್ಮ ಮಾಡ್ತಾಳೆ ಬಿಡು ತಿಂದ್ರಾಯ್ತು ಡಬ್ಬಿ ಬಾಕ್ಸ್ ತಗೊಂಡು ಹೋಗ್ಬಿಡೋದು ಅಷ್ಟೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ಆವಾಗ ವಿದ್ಯಾರ್ಥಿ ಜೀವನದಲ್ಲಿ ಯಾವ್ದರ ಬಗ್ಗೆಯೂ ಅಷ್ಟೊಂದು ಸಿರ್ಯಸ್ಸಾಗಿ ಯೋಚನೆ ಮಾಡ್ತಿರಲಿಲ್ಲ ನಾನು ಆದ್ರೆ ಒಂದ್ಸಲ ಏನಾಗ್ಬಿಡ್ತು ಅಂದ್ರೆ ಅಮ್ಮ ಯಾವುದೋ ಕಾರ್ಣದಿಂದಾಗಿ ಊರಿಗೆ ಹೋಗೋ ಬ ಪ್ರಸಂಗ ಬಂದ್ಬಿಡ್ತು ಆ ವೇಳೆಯೊಳಗೆ ನನಗೆ ಮನೆ ಒಳಗೆ ಏನಾದ್ರೂ ಒಂದು ಮಾಡಬೇಕಾಗಿತ್ತು ಬಟ್ ಅಡುಗೆ ಹೇಳಿ ಮಮ್ ಅಮ್ಮ ಹೇಳೊ ಮುಂದೆ ನಾನು ಸರ್ಯಾಗಿ ಕೇಳ್ಕೊಂಡಿರಲಿಲ್ಲ ನಾನು ಏನಾದ್ರೂ ಅಡ್ಗೆ ಮಾಡಬೇಕು ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಚಪಾತಿ ಹಿಟ್ಟು ಕಲಸೋದಾಗಿರ್ಬೋದು ಅದಕ್ಕೆ ಎಷ್ಟು ನೀರು ನೀರು ಹಾಕಬೇಕು ಹೆಂಗೆ ಹಿಟ್ಟು ಕಲಸಿ ಇಟ್ಕೊಳ್ಬೇಕು ಚಪಾತಿ ಹೆಂಗೆ ಲಟ್ಟಿಸಬೇಕು ಅನ್ನೋದನ್ನು ಅಮ್ಮ ಹೇಳುವಾಗ ನಾನು ಸರಿಯಾಗಿ ಕಲ್ತಿರಲಿಲ್ಲ ಅದಕ್ಕೆ ಎಷ್ಟು ನೀರು ಹಾಕ್ಬೇಕು ಅಂತ ಗೊತ್ತಾಗಲಾರ್ದ ಏನು ಮಾಡಿಬಿಟ್ಟಿದ್ದೆ ಅಂದರೆ ನೀರು ಜಾಸ್ತಿ ಹಾಕಿ ಹಿಟ್ಟನ್ನು ತಿಳುವಾಗಿ ಮಾಡಿಬಿಟ್ಟಿದ್ದೆ ಅದು ಲಟ್ಸೋಕ್ಕೂ ಬರಲಿಲ್ಲ ಹೀಗಾಗಿ ಅದನ್ನು ಚಪಾತಿ ಮಾಡ್ಲಿಕ್ಕೂ ಬರಲಿಲ್ಲ ಈ ರೀತಿಯಾಗಿ ಚಪಾತಿ ಮಾಡುವಂಥ ಅಡುಗೆನ ನಾನು ಕೆಡ್ಸಿದ್ದು ಉಂಟು ಅದೇ ರೀತಿ ಹಂಗಾದ್ರೆ ಹೋಗಲಿ ಚಪಾತಿ ಮಾಡೋದು ಕೆಡಿಸೇನಿ ಅನ್ನ ಆದ್ರೂ ಮಾಡಿದ್ರೆ ಆಯ್ತು ಅಂಥೇಳಿ ಅನ್ನ ಮಾಡ್ಲಿಕ್ಕೆ ಹೋದೆ ಅಲ್ಲಿ ಸಹಿತ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅಕ್ಕಿಗೆ ಅಮ್ಮ ಹೇಳ್ತಿದ್ದಳು ಎರ್ಡು ಲೋಟ ನೀರು ಹಾಕಬೇಕು ಅಂತ ಆದ್ರೆ ನನಗೆ ಅದು ಗೊತ್ತಿರಲಿಲ್ಲ ನಾನು ಒಂದು ಲೋಟ ನೀರು ಹಾಕಿಬಿಟ್ಟಿದ್ದೆ ಅದು ಅನ್ನನೂ ಆಗಲಿಲ್ಲ ಅಕ್ಕಿ ಹೆಂಗೆ ಇತ್ತಲ್ಲ ಅದೇ ಥರ ಆಗಿತ್ತು ಅದಕ್ಕೆ ಯಾವಾಗ್ಲೂ ತಾಯಿ ಅದು ಹೇಳೋ ಮುಂದೆ ಸರಿಯಾಗಿ ಕಲ್ತ್ಕೊಳ್ಬೇಕು ಅನ್ನೋದು ಎದಕ್ಕೆ ಆಮೇಲೆ ಅಮ್ಮ ಊರಿಂದ ಬಂದರು ಕಲಿಸಿದ್ರು ನನ್ಗೆ ಅಡ್ಗೆ ಆವಾಗ ನನಗೆ ಏನು ಅನ್ನಿಸಿತು ಅಮ್ಮ ಇಲ್ಲದ ಪ್ರಸಂಗದಾಗೂ ನಾನು ಒಂದೊಂದು ಸಲ ಮಾಡಬೇಕಾದಂಥ ಪ್ರಸಂಗ್ದೊಳಗೆ ಅಡ್ಗೆ ಕಲ್ತ್ಕೊಳ್ಬೇಕು ಅಮ್ಮ ಹೇಳಿದ್ದಾಗ ಆಸಕ್ತಿಯಿಂದ ನಾನು ಕಲ್ತ್ಕೊಳ್ಬೇಕು ಅನ್ನುವಂಥ ವಿಚಾರ ಬಂತು ಆಮೇಲೆ ನಾನು ಅಮ್ಮ ಹೇಳ್ದಂಗೆ ಚಪಾತಿ ಹಿಟ್ಟು ಕಲಸೋದಾಗಿರ್ಲಿ ಅನ್ನ ಮಾಡೋದಾಗಲಿ ಪಲ್ಯಗಳು ಹೆಂಗೆ ಮಾಡೋದು ಧಾರವಾಡ ಶೈಲಿ ಒಳಗೆ ಅಂದ್ರೆ ಎಣ್ಗಾಯಿ ಬದ್ನೆಕಾಯಿ ಕೊರ ಜುನಕ ಇಲ್ಲಿ ಸಜ್ಜಿ ರೊಟ್ಟಿ ಬಿಳಿ ಜೋಳದ ರೊಟ್ಟಿ ಹಬ್ ಇಲ್ಲಿ ಅನೇಕ ಹಬ್ಬಗಳು ಎಲ್ಲ ಈ ಕಡೆ ಎಲ್ಲ ರೈತ್ರ ಮನೆಗಳು ಇಲ್ಲೆಲ್ಲ ಒಕ್ಕಲ್ತನ ಮನೆಗಳೂ ರೈತರ ಜೀವನ ಪ್ರತಿಯೊಂದು ಹಬ್ಬ ಪಂಚಮಿ ಒಳಗೆ ಏನು ಮಾಡಬೇಕು ಗಣಪತಿ ಹಬ್ಬದೊಳಗೆ ಏನು ಮಾಡಬೇಕು ದೀಪಾವಳಿ ಒಳಗೆ ಏನು ಮಾಡಬೇಕು ಅಲ್ಲದೆ ಈಗ ಸ ಮಕರ ಸಂಕ್ರಮಣದೊಳಗೆ ಯಾವ ರೀತಿ ಆಗಿ ಅಡ್ಗೆ ಮಾಡಬೇಕು ಅಮ್ಮ ಯಾವಾಗ ಇರಲಿ ಈವಾಗ ಎಲ್ಲ ಹಬ್ಬದೊಳಗೂ ಹೆಂಗೆ ಅಮ್ಮ ಅಡ್ಗೆ ಮಾಡ್ತಿದ್ಲಲ್ಲ ಆವಾಗ ನಾನು ಆಸಕ್ತಿಯಿಂದ ಅವ್ಳ ಮುಂದೆ ಕೂತ್ಕೊಂಡು ಹೆಂಗೆಂಗೆ ಅಡ್ಗೆ ಮಾಡ್ಬೇಕು ಅನ್ನೋದನ್ನು ನೋಡಿಕೊಂಡೆ ಅದೇ ರೀತಿಯಾಗಿ ಈಗ ನನಗೆ ಏನಾಗ್ಬಿಟ್ಟಿದೆ ಯಾವುದೇ ಹಬ್ಬ ಬರಲಿ ಯಾವ ಹಬ್ಬದಿಂದಲೂ ಎಲ್ಲ ಹಬ್ಬದಲ್ಲಿನೂ ಸಹಿತ ಒಂದು ಸಂಕ್ರಮಣದಾಗ ಆಗಿರ್ಬೋದು ಪಂಚಮಿಯಲ್ಲಿ ಉಂಡಿ ಮಾಡೋದು ಆಗಿರ್ಬೋದು ದೀಪಾವಳಿ ಹಬ್ಬದಲ್ಲಿ ಹೋಳ್ಗೆ ಕಡುಬು ಪ್ರತಿಯೊಂದು ಅಡ್ಗೆ ಮಾಡೋದಾದ್ರೂ ಈಗ ನಾನು ಖುಷಿಯಿಂದ ಮಾಡ್ತೇನೆ ಯಾಕಂದ್ರೆ ಅಮ್ಮ ಹೇಳೋ ಮುಂದೆ ಒಂದು ಸಲ ಅನ್ಭವ್ಸಿದ್ನಲ್ಲ ಆವಾಗಿಂದ ನಾನು ಆಸಕ್ತಿಯಿಂದ ಕಲಿತೆ ಈಗ ಎಷ್ಟು ಆದ್ರೂ ಅಡ್ಗೆ ಇರಲಿ ಎಷ್ಟು ಜನಕ್ಕೆ ಆದ್ರೂ ನಾನು ಅಡ್ಗೆ ಮಾಡಿ ಬಯಸಬಲ್ಲೆ ಬಡಿಸಿ ಮಕ್ಳು ಅಡ್ಗೆ ಖುಷಿಯಿಂದ ನಾನು ಅಡ್ಗೆ ಮಾಡ್ತೀನಿ ಮಾಡಿದ್ದನ್ನು ಎಲ್ಲರಿಗೂ ಬಡಿಸ್ತೀನಿ ಅವರು ಉಂಡು ಖುಷಿ ಆಗೈತೆ ಅಂದರೆ ನನಗೆ ಈಗ ಮತ್ತಿಷ್ಟು ಖುಷಿ ಆಗ್ತದೆ ಇದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಯಾವಾಗ್ಲೂ ತಾಯಿ ಅಮ್ಮಗಳು ಹೇಳುವಾಗ ನಾವು ಯಾವುದೇ ಒಂದು ಅಭ್ಯಾಸದ ವಿಷಯದಲ್ಲೇ ಆಗಿರ್ಬೋದು ಅಡುಗೆ ವಿಷಯದಲ್ಲೇ ಆಗಿರ್ಬೋದು ಒಂದು ರಂಗೋಲಿ ಹಾಕೋದು ವಿಷಯದಲ್ಲೇ ಆಗಿರ್ಬೋದು ಹೇಳುವಾಗ ನಾವು ಅದು ಆಸಕ್ತಿಯಿಂದ ಕಲಿತ್ರೆ ಯಾವುದೂ ನಮಗೆ ದೊಡ್ದು ಅಲ್ಲ ಅಂತ ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ